ನನಗೆ ಮಳೆಗಾಲದಲ್ಲಿ ಪ್ರಯಾಣ ಮಾಡಕ್ಕೆ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂದರೆ ತುಂಬ ಚೆನ್ನಾಗಿರತ್ತೆ ವಾತಾವರಣನ ಎಂಜಾಯ್ ಮಾಡ್ಬೌದು ಅದು ಒನ್ ಟೈಮ್ ಅಷ್ಟೇ ಬಟ್ ಅದುಬಿಟ್ರೆ ಚಳಿಗಾಲದಲ್ಲಿ ಹೋಗ್ಬೌದು ಮಳೆಗಾಲದಲ್ಲಿ ಅಂತ ನೋಡ್ಬೌದು ಆದರೆ ಹೊರಗಡೆ ಚಳಿ ಬಿಟ್ಟು ಫ್ರೀಯಾಗಿ ಆರಾಮಾಗಿ ಪರಿಸರನ ಎಂಜಾಯ್ ಮಾಡೋದಿಕ್ಕೆ ಆಗೋಲ್ಲ ಹಾಗಾಗಿ ಸಮ್ಮರ್ ಸೀಸನ್ ಬೆಟರ್ ಅನ್ಕೋತೀನಿ ಅಂದರೆ ಬೇಸಿಗೆಗಾಲ್ದಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೌದು ಆದರೆ ಬಿಸ್ಲು ಇರುತ್ತೆ ಸ್ವಲ್ಪ ಕಷ್ಟ ಅನಿಸುತ್ತೆ ಟಯರ್ಡ್ ಅಂತನೂ ಸುಸ್ತಾಗ್ತೀವಿ ಅಂತನೂ ಕೂಡ ಅನಿಸುತ್ತೆ ಆದರೆ ತುಂಬ ಚೆನ್ನಾಗಿ ನೇಚರನ್ನ ಏನನ ಹೊರಗಡೆ ಪ್ಲೇಸಸ್ಗೆ ಹೋಗಿರ್ತೀವಿ ತಾಣಗಳಿಗೆ ಹೋಗಿರ್ತೀವಿ ಚೆನ್ನಾಗಿ ಎಂಜಾಯ್ ಮಾಡ್ಬೌದು ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿರತ್ತೆ ಕೂಡ ಎಲ್ರೂ ಎಂಜಾಯ್ ಮಾಡ್ಬೌದು